ನಾವು ನಾಟಿ ಕೋಳಿ ನಮ್ಮ ಹಳ್ಳಿಗಳ ಕಡೆ ತುಂಬ ಜಾಸ್ತಿ ಸಿಗುತ್ತೆ ಯಾಕೆಂದ್ರೆ ನಾವೇ ಸಾಕಿರೋದರಿಂದ ವಾರಕ್ಕೊಮ್ಮೆ ನಾವೂ ನಾಟಿ ಕೋಳಿನ ಕಟ್ ಮಾಡ್ಕೊಂಡು ಸಾಂಬಾರು ಮಾಡ್ತೀವಿ ನಾಟಿ ಕೋಳಿ ಸಾಂಬಾರು ಅಂತ ಅಂದ್ರೆ ಫಶ್ಟೂ ರೆಸಿಪೀ ಏನು ತಯಾರು ಮಾಡ್ಕೊಳ್ತೀವಿ ಅಂತ ಅಂದ್ರೆ ಈರುಳ್ಳಿ ಹಚ್ಕೊಳ್ತೀವಿ ಕರ್ಬೇವು ಹಾಕಿ ಚಿಕನ್ ಎಲ್ಲ ಚೆನ್ನಾಗಿ ಹುರ್ದು ಸ್ವಲ್ಪ ಅರಶಿನ ಸಾಲ್ಟು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಅದಾದ್ಮೇಲೆ ತೆಂಗಿನಕಾಯಿ ಆಮೇಲೆ ಹುರಿಗಡ್ಲೆ ಚಕ್ಕೆ ಲವಂಗ ಈರುಳ್ಳಿ ಟೊಮೋಟೊ ಕೊತ್ತಂಬರಿ ಸೊಪ್ಪು ಹಾಕಿ ಮಸಾಲೆ ರೆಡಿ ಮಾಡ್ತೀವಿ ಮತ್ತೆ ಹುಚ್ಚೆಳ್ಳು ಬೇರೆ ಸಪ್ರೇಟು ಹಾಲು ತೆಗ್ದು ಇಟ್ಕೊಡ್ತೀವಿ ಹುಚ್ಚೆಳ್ಳನ್ನ ರುಬ್ಬಿದ್ರೆ ನುಣ್ಣಗೆ ಅದರಿಂದ ವೈಟ್ ಇದು ಹಾಲು ಬರುತ್ತೆ ಅದು ನಾಟಿ ಕೋಳಿ ಸಾರು ತುಂಬ ಟೇಸ್ಟಾಗಿರುತ್ತೆ ಅದು ನಾಟಿ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರನ್ನ ಚೆನ್ನಾಗಿ ಹಾಕಿ ಖಾರದ ಪುಡಿ ಎಲ್ಲ ಹಾಕಿ ಸಾಂಬಾರು ಎಲ್ಲ ಕುದಿತಾ ಇರಬೇಕಾದ್ರೆ ಅದೊಂದು ಚಿಕನ್ ಸಪ್ರೇಟ್ ಮಾಡಿಬಿಟ್ಟು ಬಸ್ಕೊಂಡು ಅದಕ್ಕೆ ಉಪ್ಪು ಖಾರ ಮಸಾಲೆ ಇದು ಉಚ್ಚೆಳ್ಳು ಪುಡಿ ಎಲ್ಲ ಉದ್ರಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರು ಈ ರೆಸಿಪಿನಾ ನಾವು ಚೇಂಜ್ ಮಾಡೋಕೆ ಆಗೋಲ್ಲ ಯಾಕೆಂದ್ರೆ ನಾವು ಇದೇನೆ ಕಂಟಿನ್ಯೂ ಅದು ತುಂಬ ಟೇಶ್ಟಿಯಾಗಿರುತ್ತೆ ಅದನ್ನು ಚೇಂಜ್ ಮಾಡೋಕ್ಕಾಗೋಲ್ಲ ಆಮೇಲೆ ವೆರೈಟಿ ಮೊಬೈಲಲ್ಲಿ ಫೋನಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ವೆರೈಟಿ ಅಡುಗೆ ಮಾಡ್ತೀವಿ ಆದ್ರೆ ಅದಷ್ಟು ಇಷ್ಟ ಆಗೋಲ್ಲ ನಮಗೆ ನಾವೇ ತಯಾರು ಮಾಡಿ ನಾವೇ ಅಡುಗೆ ತಯಾರು ಮಾಡಿ ರೆಸಿಪೀ ಈ ಥರ ಮಾಡ್ಬೋದು ಅಂತ ಫೋನಲ್ಲಿ ಅಪ್ಲೋಡ್ ಮಾಡಿದ್ರೆ ತುಂಬ ಲೈಕ್ಸ್ ಬರುತ್ತೆ ತುಂಬ ನೋಡಿ ಮೆಚ್ಚುಗೆ ಪಟ್ಟಿದ್ದಾರೆ ಆಮೇಲೆ ಮಟನ್ ಸಾಂಬಾರು ಅಷ್ಟೆ ಮಟನ್ ಸಾಂಬಾರು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಹುರ್ಳಿಕಾಳು ಮೊಳಕೆ ಹುರ್ಳಿಕಾಳು ಸಾಂಬಾರು ಮಾಡ್ತೀವಿ ನುಗ್ಗೆಸೊಪ್ಪು ಉಪ್ಪು ಸಾರು ಮಾಡ್ತೀವಿ ಆಮೇಲೆ ಮಸೊಪ್ಪು ಸಾಂಬಾರು ಅಂತ ಅಂದ್ರೆ ಪಾಲಾಕು ಸಬ್ಬಸಿಗೆ ಮೆಂತ್ಯ ಸೊಪ್ಪು ಇವು ಮೂರು ಹಾಕಿ ಸಾಂಬಾರು ಮಾಡಿದ್ರೆ ಹಸಿ ಅವ್ರೆಕಾಳು ಹಾಕಿ ತುಂಬ ಚೆನ್ನಾಗಿರುತ್ತೆ ಮಸೊಪ್ಪು ಸಾಂಬಾರು ಅಡುಗೆ ಅಂತ ಅಂತಂದ್ರೆ ಅಡುಗೆಲಿ ಆಲ್ಮೋಶ್ಟು ತುಂಬ ಚೆನ್ನಾಗಿ ತುಂಬ ಒಂದು ಅರವತ್ತರಿಂದ ಎಪ್ಪತ್ತು ಥರದ ಅಡುಗೆ ಮಾಡ್ತೀನಿ ಎಪ್ಪತ್ತು ಖಾದ್ಯಗಳನ್ನ ತಯಾರು ಮಾಡ್ತೀನಿ ಆಮೇಲೆ ಸ್ವಲ್ಪ ಮುದ್ದೆ ಸ್ಟಾರ್ಟಿಂಗು ನಮಗೆ ಮುದ್ದೆ ಮಾಡೋಕೆ ಬರ್ತಿರ್ಲಿಲ್ಲ ಸ್ವಲ್ಪ ತೆಳು ಆಗೋಗ್ತಿತ್ತು ಆಮೇಲೆ ಆಮೇಲೆ ಅಭ್ಯಾಸ ಆಗಿಬಿಟ್ಟು ಮುದ್ದೆಯೂ ತುಂಬ ಚೆನ್ನಾಗಿ ಮಾಡ್ತೀವಿ ಆಮೇಲೆ ಬಿರ್ಯಾನಿ ಮಾಡ್ತೀನಿ ಚಿಕನ್ ಬಿರ್ಯಾನಿ ಆಮೇಲೆ ಕಬಾಬು ಚಿಕನ್ ಗ್ರೇವಿ ಆಮೇಲೆ ಫಿಸ್ ಸಾಂಬಾರು ಫಿಸ್ ಫ್ರೈ ಫಿಸ್ ಕಬಾಬು ಆಮೇಲೆ ನಮ್ಮಲ್ಲಿ ಸೀಗಡಿ ಕರಿ ಮೀನು ಅಂತ ಸಿಗುತ್ತೆ ಅಂದರೆ ಸೀಗಡಿಲಿ ಬೇಳೆ ಸೀಗಡಿ ಹಾಕಿ ಉಪ್ಪು ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕರಿ ಮೀನು ಅವರೇ ಕಾಳು ಬದನೆಕಾಯಿ ಇದನ್ನಾಕಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಈಗ ಎಲ್ಲ ಕಡೆಯೂ ತುಂಬ ಬಿ ಪಿ ಸುಗರು ಅಂತಂದ್ಬಿಟ್ಟು ಸಿಟಿಲಿ ಎಲ್ಲರೂ ಬಿ ಪಿ ಸುಗರು ಅಂದ್ಬಿಟ್ಟು ಎಲ್ಲರೂ ಮುದ್ದೆ ತಿರುಗ್ಬಿಟ್ಟವ್ರೆ ನಾವು ಆವಾಗಿಂದ ನಾವು ಮುದ್ದೆಯೇ ತಿನ್ನೋದರಿಂದ ನಮ್ಗೆ ಯಾವುದು ಕಾಯಿಲೆ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿದ್ದೀವಿ ಜೀವನ ನಡ್ದು ಜೀವನ ಒಳ್ಳೆ ಊಟ ಆರೋಗ್ಯಕರ ಊಟ ಆರೋಗ್ಯಕರ ಜೀವನ ಅಂತ ಸಾಗಿಸ್ತಾಯಿದ್ದೀವಿ ಆಮೇಲೆ ಅಡುಗೆ ಬಗ್ಗೆ ಹೇಳ್ಬೇಕು ಅಂತ ಅಂತಂದ್ರೆ ನಾನು ಕೆಲವ್ರಿಗೆ ಹೊಸ್ದಾಗಿ ಮದುವೆ ಆಗಿರ್ತಾರೆ ಇಲ್ಲ ಒಬ್ಬರು ಟೀಚರ್ ಇರ್ತಾರೆ ಇಲ್ಲಂದ್ರೆ ಒಂದು ಕೂಲಿ ಕೆಲಸಕ್ಕೆ ಅದು ಇದು ಅರ್ಜೇಂಟ್ಲಿ ಏನಾದರೂ ಸಾಂಬಾರು ಬೇಕು ಅಂತ ಫೋನ್ ಮಾಡಿದ್ರೆ ಫೋನಲ್ಲಿ ತಿಳಿಸ್ಕೊಡ್ತೀನಿ ಟಮೋಟೊ ಸಾಂಬಾರಿಂದ ಹಿಡ್ದು ಅಥ್ವಾ ಚಟ್ನಿ ಈ ಥರ ಬೇಗ ರೆಡಿ ಆಗುವಂಥದ್ದನ್ನ ಫೋನಲ್ಲು ತಿಳಿಸ್ಕೊಡ್ತೀನಿ ಹಿಂಗೆ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು